ಹಲೋ ಹಲೋ ಡಾಕ್ಟರ್ ಇದ್ದೀರಾ ಹಲೋ ಡಾಕ್ಟರ್ ನಾ ಮೊನ್ನೆ ಹಾಸ್ಪೆಟ್ಲಿಗೆ ಬಂದಿದ್ದೆವಲ್ಲ ಅದೇ ತೋರ್ಸ್ಕಂಡು ಹೋಗಕ್ಕೆ ಈಗ ನಾನು ಫುಲ್ ಆರಾಮ ಇಲ್ಲಾದಂಗೆ ಆಗ್ತಿದೆ ಸೋ ಟ್ಯಾಬ್ಲೆಟ್ಸ್ ಎಲ್ಲ ನುಂಗಿದ್ದೀನಿ ಮತ್ತು ಊಟ ಎಲ್ಲ ಸೇರ್ತಿಲ್ಲ ಏನು ಮಾಡಬೇಕು ಅಂತ ಸರ್ ಹೊಟ್ಟೆ ಎಲ್ಲ ಫುಲ್ ಹೊಟ್ಟೆಲ್ ಊಟ ಹೋಗ್ತಿಲ್ಲ ಏನಿಲ್ಲ ಹೊಟ್ಟೆ ನೋಯ್ತಿದೆ

ಹಾಂ ಹ್ಞೂ

ಓಕೆ ಓಕೆ ಈಗ ಯಾವ ಎಷ್ಟು ಗಂಟೆಗೆ ಬರ್ತೀರಿ ನೀವು ಹೌದಾ ಹಾಂ ಓ ಹ್ಞೂ ಹೌದ ಡಾಕ್ಟರ್ ತಲೆಯೂ ಒಂದು ಸ್ವಲ್ಪ ನೋಯ್ತಿದೆ ನೋಡಿರಿ ತಲೆ ನೋಯ್ತಿದೆ ಕಾಲೆಲ್ಲ ನೋಯ್ತಿದೆ ಆರಾಮ ಇಲ್ಲ ಫುಲ್ಲು ನಡ್ಯಕ್ಕೂ ಆಗ್ತಿಲ್ಲ ಲೂಸ್ ಮೋಷನ್ ಆಗಿದೆ

ಹ್ಞೂ ಆಯ್ತು ರೀ